ಹೌದು ಗ್ರಾಹಕರಿಂದ ನಾವು ಒಂದು ಒಳ್ಳೆಯ ಪ್ರತಿಕ್ರಿಯೆಯನ್ನು ಸ್ವೀಕರಿಸಿದ್ ಸ್ವೀಕರಿಸಿದ್ದೀನಿ ಏಕೆಂದರೆ ಉತ್ತಮವಾದ ಹೊಲಿಗೆಯನ್ನು ನಾನು ಬಟ್ಟೆಗೆ ಹಾಕ್ತೀನಿ ಎನ್ನುವ ಪ್ರತಿಕ್ರಿಯೆ ನನಗೆ ಸುಮಾರು ಜನ ಹೇಳಿದ್ದಾರೆ ಹಾಗಾಗಿ ತುಂಬ ಜನ ನನ್ನ ಹತ್ರ ಬಟ್ಟೆಯನ್ನು ಹೊಲಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ಆಮೇಲೆ ನಾನು ಇದೇ ರೀತಿ ಬಟ್ಟೆಯನ್ನು ಹೊಲಿತ ಹೊಲಿತ ಹೊಲಿತ ನನಗೆ ಅದರಲ್ಲಿ ಆಸಕ್ತಿ ಇರೋದ್ರಿಂದ ನನ್ನ ಒಂದು ಸ್ನೇಹಿತ ಇದಕ್ಕೆ ಸ್ನೇಹಿತವೃಂದಕ್ಕೆ ನಾನು ಬಟ್ಟೆಗಳನ್ನು ನಾನೇ ತಯಾರು ಮಾಡಿ ಹೊಲಿದು ಅವರಿಗೆ ಉಡುಗೊರೆಯಾಗಿ ಸಹ ನೀಡಿದ್ದೀನಿ ಆಗ ನನ್ನ ಒಂದು ಬಟ್ಟೆ ಹೊಲಿಯುವ ರೀತಿಗೆ ನನ್ನ ಸಹಬಾಂಧವರು ತುಂಬ ಸಹ ಒಳ್ಳೆಯ ಅಭಿಪ್ರಾಯವನ್ನು ಹೇಳಿದ್ದಾರೆ ಹೇಗೆಂದರೆ ತುಂಬ ನೀ ತುಂಬ ಕರೆ ನೀಟಾಗಿ ಬಟ್ಟೆ ಹೊಲ್ದಿರೋದು ಕೂರುತ್ತೆ ಎಲ್ಲೂ ಸಹಿತ ಬಟ್ಟೆ ಉಟ್ಟುಕೊಳ್ಳುವಾಗ ಇರುಸು ಮುರುಸು ಆಗಲ್ಲ ಯಾವುದೇ ರೀತಿಯ ಹೊಲಿಗೆಗಳು ಮೇಲುಗಡೆ ಕಾಣುವುದಿಲ್ಲ ಆ ರೀತಿ ತುಂಬ ತುಂಬ ನನ್ನ ಹೊಲಿಗೆಯ ಇದಕ್ಕೆ ತುಂಬಾ ಒಳ್ಳೆಯ ರೀತಿಯ ಅಭಿಪ್ರಾಯವನ್ನು ನನಗೆ ನನ್ ನನ್ನ ಜೊತೆ ನನ್ನ ಗ್ರಾಹಕರು ನನಗೆ ತಿಳಿಸಿದ್ದಾರೆ ಹಾಗಾಗಿ ನಾನು ಅವರಿಗೆ ಇನ್ನೂ ಸಹಿತ ಒಳ್ಳೆಯ ಒಳ್ಳೆಯ ರೀತಿಯ ಬಟ್ಟೆಗಳನ್ನು ಹೊಲಿದು ಕೊಡಬೇಕು ಅನ್ನೋ ಆಸೆ ನನ್ನಲ್ಲೂ ಸಹಿತ ಇದೆ ಅವರು ನಾವು ಹೊಲಿದು ಕೊಟ್ಟಾದ ಮೇಲೆ ಅವರು ಮಾತಾಡೋ ಮಾತು ಇದೆಯಲ್ಲ ಅದು ಮನಸ್ಸಿಗೆ ತುಂಬ ತೃಪ್ತಿಯನ್ನು ಕೊಡುತ್ತೆ ಅವರು ಕೊಟ್ಟಿರುವಂತಹ ದುಡ್ಡು ನಮ್ಮಲ್ಲಿ ಹೆಚ್ಚು ದಿನ ಇರೋದಿಲ್ಲ ಆದರೆ ನಾವು ಅವರಿಗೆ ಹೊಲಿದು ಕೊಡುವಂತಹ ಬಟ್ಟೆಗಳು ಅವರು ಅವರು ಅದನ್ನ ಹಾಕ್ಕೊಂಡಾಗ ಅವರ ಮನಸಲ್ಲಿ ಮೂಡುವಂಥ ಭಾವನೆಗಳು ಅದಕ್ಕೆ ಎಷ್ಟೇ ದುಡ್ಡು ಕೊಟ್ಟರೂ ಅದು ಸರಿಸಮವಾಗಲ್ಲ ಭಾವನೆಗಳಿಗೆ ಸರಿಸಮವಾಗುವುದಿಲ್ಲ ಅಂತ ಅಂತೀನಿ ನಾವು ಏನಾದರೂ ಉಡುಗೊರೆಯಾಗಿ ಕೊಟ್ಟಾಗ ಅವರು ತುಂಬ ಖುಷಿಪಡ್ತಾರೆ ಅಯ್ಯೋ ನಮಗೆ ಈ ಥರದ್ದು ಒಂದು ಉಡುಗೊರೆ ಸಿಕ್ತಲ್ಲ ತುಂಬ ಖುಷಿಯಾಯಿತು ಅಂತ ಅವರು ನಮಗೆ ಹೇಳ್ತಾರೆ ಈ ಥರ ಬಟ್ಟೆ ತುಂಬ ಜನ ತುಂಬ ಜನ ಕಡಿಮೆ ಹೊಲಿಯೋರು ನೀವು ತುಂಬ ಚೆನ್ನಾಗಿ ಇದನ್ನು ತಯಾರು ಮಾಡ್ತೀರ ನಮಗೆ ತುಂಬ ಇಷ್ಟ ಆಯಿತು ಅಂತ ಹೇಳಿದಾಗ ನಮ್ಮ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ತುಂಬ ಖುಷಿ ಅಂತ ಅನಿಸುತ್ತೆ ನಾವು ಮಾಡ್ತಾ ಇರುವ ಹವ್ಯಾಸ ಅಥವಾ ಒಂದೇನಾದರೂ ಲೈಫು ಜೀವನದಲ್ಲಿ ಸಾಧನೆ ಮಾಡಬೇಕು ಯೇ ಸ್ವಲ್ಪನಾದರೂ ದುಡೀಬೇಕು ನಾಲ್ಕು ಜನ ನಮ್ಮನ್ನು ಹೊಗಳಬೇಕು ಅನ್ನೋ ಅಂತ ಮಾಡ್ತೀವಲ್ಲ ಕೆಲಸ ಅದು ನಮಗೆ ತೃಪ್ತಿ ಕೊಟ್ಟಾಗ ಆಗುವ ಸಂತೋಷ ನಿಜವಾಗಲೂ ಎಷ್ಟು ದುಡ್ಡು ಕೊಟ್ಟರೂ ಅಥವಾ ಬೇರೆ ಏನೇ ಮಾಡಿದರೂ ಅದಕ್ಕದು ಸರಿಸಮ ಆಗೋದಿಲ್ಲ ಹಾಗಾಗಿ ನಾವು ಮಾಡುವ ಕೆಲಸ ನಮಗೆ ತೃಪ್ತಿ ಕೊಡುವಂತೆ ನಾವು ಮಾಡಬೇಕು ಜನರನ್ನ ಗ್ರಾಹಕರನ್ನು ಒಬ್ಬ ಒಳ್ಳೆಯ ವ್ಯಕ್ತಿ ಅಂತ ನಮ್ಮನ್ನು ಗುರುತಿಸಬೇಕು ಆ ರೀತಿ ನಾವು ಮಾಡಬೇಕು ನಮ್ಮ ಬಗ್ಗೆ ಬೇರೆಯೋರಿಗೆ ಆ ರೀತಿ ಮನೋಭಾವ ಇಟ್ಕೋಬೇಕು ಅನ್ನೋದು ನನ್ನ ಅನಿಸಿಕೆ